ಹಲೋ ಸರ್ ನಮಸ್ತೆ ಸರ್ ಹಾಂ ಸರ್ ಸರ್ ಜಸ್ಟ್ ಈಗ ತಾನೇ ಆರ್ಡ್ರ್ ಆಗಿದೆ ಅಲ್ಲಾ ಹಾಂ ಮುನಿವೆಂಕಟಪ್ಪ ಅವರಿಂದ ಸರ್ ಮೊಬೈಲ್ ನಂಬರು ನೈನ್ ಏಟ್ ಫೋರ್ ಡಬಲ್ ಫೈವ್ ಫೋರ್ ನೈನ್ ಹಾಂ ಫೋರ್ ಸೆವೆನ್ ಒನ್ ಹಾಂ ಸರ್ ಇದರಿಂದ ಈಗ ತಾನೇ ಆರ್ಡ್ರು ಮಾಡಿದೀವಿ ಸರ್ ಬಿರಿಯಾನಿ ಒಂದು ನಾಲ್ಕು ಪ್ಲೇಟ್ ಆನ್ ಮಾಡಿದೀವಿ ಆರ್ಡ್ರ್ ಮಾಡಿದೀವಿ ಸರ್ ಹೌದು ಸರ್ ಕಾರಣಾಂತರಗಳಿಂದ ನಮ್ಮ ಮಿಸ್ಸಸ್ ಅವ್ರ ತಂದೆ ಎಕ್ಸ್ಪೈರಾಗಿದಾರೆ ಹೌದ್ ಸರ್ ನಾವದಕ್ಕೇ ಎಮರ್ಜೆನ್ಸಿಗೆ ಹೋಗ್ತಾಯಿದಿವಿ ಅದಕ್ಕೆ ಸರ್ ಆರ್ಡ್ರ್ನ ಕ್ಯಾನ್ಸಲ್ ಮಾಡೋಣ ಅಂತ ಸರ್ ಅಮೌಂಟ್ ಪೇ ಮಾಡಿದೀವಿ ಸರ್ ಜಸ್ಟ್ ಈಗ ಒಂದು ಎರಡು ನಿಮಿಷ ಹಿಂದ್ಗಡೆ ಪೇ ಮಾಡಿದ್ದಿವಿ ಆಟೋಮೆಟಿಕಾಗಿ ಫೋನ್ ಬಂತು ಇನ್ನು ಮನೆಯಲ್ಲಿ ಸೂತಕ ಇಟ್ಕೊಂಡು ಈಗ ನಾನ್ ವೆಜ್ಜು ತಿನ್ನೋದು ಸರಿ ಇಲ್ಲ ಅಂತೇಳ್ಬಿಟ್ಟು ಮನ್ಸಿಗೆ ಬೇಜಾರಾಗಿದೆ ಸರ್ ಅದಕ್ಕೆ ಕ್ಯಾನ್ಸಲ್ ಮಾಡೋಣ ಅಂತ ಸರಿ ಸರ್ ಸರ್ ಅಮೌಂಟು ರಿಫಂಡಾಗುತ್ತ ಸರ್ ಸರ್ ಅಂದರೆ ನಮಗೆ ಟ್ವೆಂಟಿ ಫರ್ಸೆಂಟು ಡಿಸ್ಕೌಂಟಿತ್ತು

ಹೌದು ಸರ್ ಡಿಸ್ಕೌಂಟಿದೆ ಅಂತೇಳ್ಬಿಟ್ಟು ಮಾಡಿದ್ದೆ ಸರ್ ಮಿಕ್ಕಿದ್ದು ಸರ್ ಎಷ್ಟು ಕಟ್ಟಾಗುತ್ತೆ ಸರ್ ಮಿನಿಮಮ್ ಚಾರ್ಜು ಎಂಬತ್ತು ಸರಿ ಸರ್ ಪರವಾಗಿಲ್ಲ ಎಂಬತ್ತಕ್ಕಾ ಮಾಡಿಕೊಳ್ಳಿ ಮಿಕ್ಕಿದೆಲ್ಲ ರೀಫಂಡ್ ಮಾಡಿ ಸರ್ ಸರ್ ಇಲ್ಲ ಅಮೌಂಟ್ ನಿಮ್ಕಡೆ ಇರಲಿ ಮತ್ತು ನಾವು ಯಾವಾಗ ಬೇಕಾದ್ರವಾಗ ಆರ್ಡರ್ ಮಾಡ್ಬೋದ ಸರ್ ಸೇಮ್ ಪ್ರೈಸ್ಗೆ ಮತ್ತು ಮತ್ತು ಅಂದರೆ ನಮಗೆ ಬೇಕಂತ ಅನಿಸ್ದಾಗ ಒಂದು ತಿಂಗ್ಳ ಒಳಗಡೆ ಸರಿ ಸರ್ ಹಂಗಾದ್ರೆ ನಿಮ್ಕಡೆ ಇರಲಿ ಸಧ್ಯಕ್ಕೆ ಅಮೌಂಟ್ ನಿಮ್ಕಡೆ ಇರಲಿ ಆದರೆ ಗಿಫ್ಟ್ ವೋಚರಾಕ್ಕೊಡಿ ಮಿಕ್ಕಿದ ಅಮೌಂಟ್ ಇದು ಈ ಒಂದು ಆರ್ಡ್ರು ಪ್ರಸೆಂಟು ಕ್ಯಾನ್ಸಲ್ ಮಾಡಿಕೊಡಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್